ಹಲೋ ಹಾಂ ನಾನು ಹುಷಾರಾಗಿದ್ದೇನೆ ನೀನು ಹೇಗಿದ್ದೀಯಾ ಹೌದು ತುಂಬ ದಿವಸ ಆಯಿತು ಮತ್ತೆ ಏನು ಕಾಲ್ ಮಾಡಿದ್ದು ಓಹ್ ಹೌದಾ ಕಂಗ್ರಾಜ್ಯುಲೇಶನ್ ಹಾಂ ಆಯ್ತು ಆಯ್ತು ಖಂಡಿತವಾಗಿಯೂ ಬರ್ತೇನೆ ನನಗೆ ಆ ಸೈಡ್ ಮದುವೆ ನೋಡಬೇಕು ಇಲ್ಲ ಇಲ್ಲ ಇಲ್ಲ ನಾನು ಯೂಟೂಬಲ್ಲಿ ನೋಡಿದ್ದೆ ನನಗೆ ಅದನ್ನು ನೋಡಿಯೇ ತುಂಬ ಖುಷಿ ಆಯಿತು ಹಾಗಾಗಿ ನಾನು ಗ್ಯಾರಂಟಿ ಬರ್ತೇನೆ ಆಯಿತಾ ಹೌದಾ

ಹೌದಾ ಆಯ್ತು ಆಯ್ತು ನಾನು ಖಂಡಿತವಾಗಿಯು ಬರ್ತೇನೆ ಆಯ್ತು ಆಯ್ತು ನೀನು ಹೇಳಿದನ್ನು ಕೇಳಿಯೆ ನನಗೆ ತುಂಬ ಇವತ್ತೇ ಬಂದುಬಿಡೋಣ ಅಂತ ಆಗ್ತಾ ಉಂಟು ಆಯ್ತು ಆಯ್ತು ಖಂಡಿತವಾಗಿಯು ಬರ್ತೇನೆ ಮದುವೆ ಯಾವಾಗ ಅಂತ ಹೇಳಿದೆ ಹೌದಾ ಆಯ್ತು ಆಯಿತು ಹಾಂ ಆಯ್ತು ಆಯಿತು ಖಂಡಿತವಾಗಿ ಬರ್ತೇನೆ ಆಯಿತಾ ಹಾಂ ಹೌದು ಹೌದು ನಿಮ್ಮ ಮನೆಯಲ್ಲಿ

ಸರಿ ಆಯ್ತು ಆಯಿತು